ಹಾಂ ಹೇಳಿ ಹಾಂ ಹೌದು ಹೌದು ಮೊಬೈಲ್ ಶಾಪ್ನೇ

ನಮ್ಮದು ಒಂದು ಹತ್ತು ಸಾವಿರದಿಂದ ಒಂದು ಲಕ್ಷ ತನಕ ಉಂಟು ಆದರೆ ನಿಮ್ಮ ನಿಮ್ಮದೆಷ್ಟು ರೇಂಜ್ ಟ್ವೆಂಟಿ ತೌಸಂಡ್ದು ಒಂದು ಪೊಕೊ ಉಂಟು ಆಮೇಲೆ ವಿವೊ ಆಮೇಲೆ ಒನ್ ಪ್ಲಸ್ ಈ ಥರ ಮಾಡಲ್ಸ್ ಉಂಟು ಹಾಂ ಅದಲ್ಲಿ ನಿಮಗೆ ಇರ್ತದೆ ಕ್ಯಾಮರದು ಒಂದು ಒಳ್ಳೇ ಮೊಬೈಲ್ ಅಂದರೆ ಈಗ ಒನ್ ಪ್ಲಸಲ್ಲಿ ಒಳ್ಳೇ ಕ್ಯಾಮರಾ ಇರ್ತದೆ ಪೊಕೊ ಅಂದರೆ ನಮಗೆ ಒಳ್ಳೇ ಪ್ರೊಸೆಸರ್ ಆ ಥರ ಇಡುವ ಒಂದು ಮೊಬೈಲ್ ಆಗಿದೆ ಹಾಗೆ ನಿಮಗೆ ಯಾವ ರೀತಿ ಮೊಬೈಲ್ ಇಷ್ಟ ಅದಲ್ಲಿ ನೀವು ಸೆಲೆಕ್ಟ್ ಮಾಡಿ ತಗೋಳ್ಬೌದು ಹಾಂ ಜಿ ಬಿ ಕೂಡ ನಿಮಗೆ ಅಷ್ಟು ರೇಂಜಿದಂದರೆ ನಿಮಗೆ ಒನ್ ಟ್ವೆಂಟಿ ಇದು ಟ್ವೇಲ್ ಜಿ ಬಿದೇ ಬರ್ತದೆ ಆಮೇಲೆ ಕ್ಯಾಮರಾ ಕೂಡ ಫಿಫ್ಟೀನ್ ಮೆಗಾ ಪಿಕ್ಸಲಿದು ಬರ್ತದೆ ಆಮೇಲೆ ಒನ್ ಟ್ವೆಂಟಿ ಏಯ್ಟ್ ಸ್ಟೋರೇಜ್ ಇರ್ತದೆ

ಹಾಂ ಇ ಎಮ್ ಐ ಇ ಎಮ್ ಐ ಸಹ ಉಂಟು ನಿಮಗೆ ತಿಂಗಳಿಗೆ ಈಗ ನಿಮಗೆ ಒಂದು ಟ್ವೆಂಟಿ ತೌಸಂಡ್ ಅಂದರೆ ತಿಂಗಳಿಗೆ ಒಂದು ಫೈವ್ ಹಂಡ್ರೆಡ್ ಆ ಥರ ಎಲ್ಲ ಸ್ಟಾರ್ಟ್ ಆಗ್ತದೆ ಆಮೇಲೆ ಜಾಸ್ತಿ ಕಟ್ಟೋದಾದರೆ ನೀವು ಫಸ್ಟಿಗೆ ಅಮೌಂಟ್ ಜಾಸ್ತಿ ಕೊಟ್ಟು ಕಟ್ಟಿದರೆ ಮತ್ತೆ ಕಮ್ಮಿಯಾಗ್ತದೆ ಇಮ್ ಇ ಎಮ್ ಐ

ಅದ್ರಲ್ಲಿ ನಿಮಗೆ ಚಾರ್ಜರ್ ಸಿಗ್ತದೆ ಆಮೇಲೆ ಇಯರ್ ಫೋನ್ ಉಂಟು ಮೊಬೈಲ್ ಕವರ್ ಸಿಗ್ತದೆ ಹಾಗೇ ಮತ್ತೆ ಆದ್ರಲ್ಲಿ ಮತ್ತು ಅಷ್ಟೇ ಮತ್ತೆಂತಾ ಸಿಗು ನಿಮ್ಗೆ ಗ್ಯಾರಂಟಿ ಇರ್ತದೆ ಇಷ್ಟು ಇಯರ್ ಅಂತ

ನಮ್ಮದು ಈ ಸ್ಟೇಟ್ ಬ್ಯಾಂಕಲ್ಲಿ ಬರ್ತದೆ

ಹಾಂ ಹಾಂ ಆಯ್ತು ಆಯ್ತು ಇವತ್ತು ಬನ್ನಿ